ಈಗಿನ ಕಾಲದಲ್ಲಿ ಅನ್ ಅಂದರೆ ಇತ್ತೀಚಿನ ಶೈಲಿಗಳ ಬಗ್ಗೆ ಮಾಹಿತಿ ಪಡೆಯಲು ನಾವು ಭೇಟಿಯನ್ನು ನೀಡತಕ್ಕಂಥ ಸಾಧನೆ ಆಗಿರಲಿ ಅಥವಾ ಯಾವುದೇ ಪ್ರದರ್ಶನಗಳಾಗಿರಲಿ ಅತಿ ಹೆಚ್ಚು ನಾವು ಆಣ್ಲೈನ್ ಮೊಬೈಲ್ ಫೋಣಿನ ಪರದೆ ಅಥವಾ ನಮ್ಮ ಲ್ಯಾಪ್ಟಾಪ್ ಪರದೆ ಮೇಲೆ ನಾವು ವೀಕ್ಷಣೆ ಮಾಡಿ ಫೋಟೋಗಳ ಶೈಲಿ ಮತ್ತು ಅದರ ಭಂಗಿಯನ್ನು ತಿಳಿದುಕೊಳ್ಳಲು ತಿಳಿದುಕೊಳ್ಳಲಾಗುತ್ತದೆ ನಾವು ಪ್ರ ಪೋಟೋ ಫ ಪ್ರದರ್ಶನಗಳು ಅಂದರೆ ಬೆಂಗಳೂರ್ನಲ್ಲಿ ಏರ್ಪಡ್ಸಿರ್ತಕ್ಕಂತಹ ಸೆಂಟ್ ಜೋಷೆಫ್ ಯೂನಿವರ್ಸಿಟಿಯ ಫೋಟೋ ಪ್ರದರ್ಶನಗಳಾಗಲಿ ಅಥ್ವಾ ಧಾರವಾಡದಲ್ಲಿ ಏರ್ಪಡ್ಸಿರ್ತಕ್ಕಂಥ ಫೋಟೋ ಪ್ರದರ್ಶನಗಳಾಗಲಿ ಅಥವಾ ಯಾವುದೇ ತರಹದ ಮ್ಯೂಸಿಯಂ ಅಥವಾ ಯಾವುದೇ ತೆರನಾದ ಫೋಟೋಗಳ ಸಂಗ್ರಹಾಲಯವಾಗಲಿ ನಾವು ಅಲ್ಲಿ ಭೇಟಿ ನೀಡಿ ಈಗಿನ ಶೈಲಿ ಮತ್ತು ಹಳೆಯ ಶೈಲಿಯ ಫೋಟೋಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ ಈಗ ಬೆಂಗಳೂರು ಮತ್ತು ನವಣ ದೊಡ್ಡ ದೊಡ್ಡ ನಗರಗಳಲ್ಲಿ ಫೋಟೊ ಪ್ರದರ್ಶನಗಳು ನಡೆಯುತ್ತಿರುತ್ತವೆ ಆ ತರದ ಫೋಟೊ ಪ್ರದರ್ಶನಗಳಲ್ಲಿ ನಾವು ಭೇಟಿ ನೀಡಿ ನಮ್ಮ ಫೋಟೋಗಳ ಯಾವ ತೆರ್ನಾದ ನವ ಇತ್ತೀಚಿನ ಶೈಲಿಗಳ ಬಗ್ಗೆ ನಾವು ಮಾಹಿತಿಯನ್ನು ತೆಗೆದುಕೊಳ್ಳುತ್ತೇವೆ ಅತಿ ಹೆಚ್ಚು ನಾವು ಮೊಬೈಲ್ ಫೋಣ್ ಅಥವಾ ಲ್ಯಾಪ್ಟಾಪ್ ಪರದೆಯ ಮೇಲೆ ಫೋಟ್ ಈಗಿನ ಶೈಲಿಗಳ ಫೋಟೋಗಳನ್ನು ವೀಕ್ಷಿಸುತ್ತೇವೆ ಈಗಿನ ಶೈಲಿಯ ಫೋಟೋಗಳಲ್ಲಿ ಮತ್ತು ಹಳೆಯ ಶೈಲಿಯ ಫೋಟೋಗಳಲ್ಲಿನ ವ್ಯತ್ಯಾಸ ಅಥವಾ ಹಳೆಯ ಕ್ಯಾಮರಾ ಮತ್ತು ಈಗಿನ ಕ್ಯಾಮರಗಳಲ್ಲಿನ ವ್ಯತ್ಯಾಸ ತುಂಬ ಇರುತ್ತದೆ ತುಂಬ ಹೆಚ್ಚು ಆಣ್ಲೈನ್ ಅಥವಾ ಮೊಬೈಲ್ ಪರದೆ ಮೇಲೆ ನಾವು ಫೋಟೋಗಳನ್ನು ಇತ್ತೀಚಿನ ಶೈಲಿಗಳಲ್ಲಿ ವೀಕ್ಷಣೆ ಮಾಡುತ್ತೇವೆ ಹಳೆಯ ಶೈಲಿಗಳಾದರೆ ಹೊರ್ಗಡೆಗೆ ಸರ್ಕಾರವಾಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದಾದರೂ ಸಂಸ್ಥೆಯಿಂದ ಏರ್ಪಡಿಸಲಾಗಿರತಕ್ಕಂಥ ಹಳೆಯ ಶೈಲಿಯ ಪೋಟೋ ಪ್ರದರ್ಶನಗಳಲ್ಲಿ ನಾವು ಭಾಗವಹ್ಸಿ ಅಲ್ಲಿನ ಶೈಲಿಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ